ನನಗೆ ಒಂದು ಮೊಬೈಲ್ ಅವಶ್ಯಕತೆ ಇತ್ತು ಮೊಬೈಲ್ ಇರಲಿಲ್ಲ ನನ್ನ ಹತ್ತಿರ ಸಣ್ಣ ಒಂದು ಕೀಪ್ಯಾಡ್ ಸೆಟ್ ಇತ್ತು ದೊಡ್ಡ ಮೊಬೈಲ್ ಬೇಕಿತ್ತು ನನಗೊಂದು ನಾನು ನನ್ನ ಮಗ್ನ ಹತ್ತಿರ ಹೇಳಿದೆ ನಂಗೊಂದು ಮೊಬೈಲು ಬೇಕು ಕಣೋ ಅಂತ ಅಂದೆ ಒಂದು ಇಲ್ಲಿ ಸಂಗೀತ ಅಂತ ಒಂದು ಶಾಪಿದೆ ಆ ಅಂಗ್ಡಿಗೆ ಹೋಗಿ ಮೊಬೈಲು ಕೇಳೋಣ ಅಂತ ಹೋದ್ವಿ ತುಂಬ ಏನು ದ್ ಜಾಸ್ತಿ ದುಡ್ಡಿಂದೇನು ತೊಗೊಂಡಿಲ್ಲ ನಾನು ಬರೀ ಒಂದು ಏಳು ಸಾವಿರ ರೂಪಾಯಿ ತೊಗೊಂಡು ಒಂದು ಫರ್ಸ್ಟ್ ಮೊಬೈಲ್ ಅದು ನನ್ನದು ತಗೊಂಡು ಬಂದೆ ಪ ತೊಗೊಳ್ಬೇಕಿದ್ರೆ ಏಳು ಸಾವಿರ ಅಲ್ವಾ ಬೇಗ ಹಾಳಾಗಿ ಬಿಡುತ್ತೇನೋ ನನ್ಗೆ ಹೀಗೆಲ್ಲ ಅಂತೂ ನೆಗೆಟಿವ್ ಥಿಂಕಿಂಗ್ ಇತ್ತು ನನಗೆ ಕೊನೆಗೆ ಒಟ್ಟು ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತಗೊಂಡು ಬಂದೆ ಆದರೆ ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ ಮೊಬೈಲೂ ತುಂಬ ಚೆನ್ನಾಗಿ ಬಂತು ನನಗೆ ರೆಡ್ಮಿ ಅಂತ ಹೇಳಿ ಒಂದು ಚಾರ್ಜ್ ಹೋಗೋದಾಗಲಿ ಅಥವಾ ಸ್ವಿಚ್ಚ್ ಆಪ್ ಆಗೋದು ಏನು ಏನೂ ಆಗದೇ ಒಂದು ಹತ್ತು ವರ್ಷ ನಾನು ಆ ಮೊಬೈಲನ್ನು ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಅಂದರೆ ಏನೂ ಒಂದು ಹಾಳಾಗದೆ ಕೊನೇವರೆಗೂ ತುಂಬ ಚೆನ್ನಾಗಿ ಬಂತು ಹತ್ತು ವರ್ಷ ಆದ ಮೇಲೆ ಒಂದು ಚೂರು ಅದು ಬ್ಲರ್ ಆಗಿ ಅದು ಇದಾಗಿ ಹೋಯಿತು ಒಟ್ಟು ತುಂಬ ಚೆನ್ನಾಗಿ ಬಂತು ನನಗೆ ಹತ್ತು ವರ್ಷ ಹತ್ತು ವರ್ಷ ಒಂದು ಏಳು ಸಾವಿರ ಮೊಬೈಲುನ್ನ ಹತ್ತು ವರ್ಷ ನಾನು ಯೂಸ್ ಮಾಡಿದ್ದೀನಿ